ಕಡಿಮೆ ಸಮಯದಲ್ಲಿ ಊಟಕ್ಕೆ ಮಾಡುವಂತಹ ಅಡುಗೆಯಲ್ಲಿ ಬೇಳೆಸಾರು ತುಂಬ ಒಂದು ಉಪಯುಕ್ತವಾದ ಒಂದು ಅಡುಗೆ ರೆಸಿಪಿ ಅಂಥೇಳ್ಬೋದು ಏಕೆಂದ್ರೆ ನಮಗೀಗ ಅರ್ಜೆಂಟ್ ಎಲ್ಲೋ ಹೋಗಬೇಕಪ್ಪ ಈ ತೆಂಗಿನ್ಕಾಯಿ ತುರಿಯೋದು ಮಸಾಲೆ ತೆಗಿಯೋದು ಮಸಾಲೆ ರುಬ್ಬೋದು ತರಕಾರಿ ಹೆಚ್ಚೋದು ಇಷ್ಟೆಲ್ಲ ಸಹ ಮಾಡಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ ಆದರೆ ಈ ಬೇಳೆಸಾರು ಮಾಡಲಿಕ್ಕೆ ಸ್ವಲ್ಪ ಸಹ ಕಮ್ಮಿಯೇ ಸಮಯ ಸಾಕಾಗ್ತದೆ ಒಂದು ಬೇಳೆ ಬೇಸ್ಲಿಕ್ಕಿಟ್ಟು ಮತ್ತು ಒಂದು ಇದು ಹಸಿಮೆಣಸಿನ್ಕಾಯಿ ಮತ್ತು ಇಂಗು ಎಲ್ಲ ಹಾಕಿ ಚೆನ್ನಾಗಿ ಒಂದು ನಾಲ್ಕೈದು ವಿಶಿಲ್ ಕೊಟ್ಬಿಟ್ರೆ ಅದಕ್ಕೊಂದು ಘಮ ಘಮ ಅಂತ ಒಂದು ಒಗ್ಗರಣೆ ಹಾಕಿಬಿಟ್ರೆ ಮುಗ್ದೋಯ್ತು ಕಡಿಮೆ ಸಮಯದಲ್ಲಿ ಒಂದು ಬೇಳೆ ಸಾರಾಯ್ತು ಅದೇ ರೀತಿ ನಾವು ಈ ತಿಂಡಿನ್ನು ಬಹುಬೇಗ ಮಾಡುವಂತಹದ್ದು ಯಾವುದು ಅಂದರೆ ಅವಲಕ್ಕಿ ಅದಕ್ಕೆ ಬಿಸಿ ಏನು ಮಾಡಬೇಕಾಗಿಲ್ಲ ರೆಡಿ ಅಂಗಡಿಯಿಂದ ಅವಲಕ್ಕಿ ತಂದಿದ್ದಿರ್ತದೆ ಅದನ್ನು ಚೆನ್ನಾಗಿ ಒಂದು ಇದರಲ್ಲಿ ತೆಂಗಿನಕಾಯಿ ಹೆರ್ಕೊಂಡು ತೆಂಗಿನಕಾಯಿ ಹೆರೆದು ಅದರಲ್ಲಿ ಚಲೋ ಮಾಡಿ ನಾವು ಇದು ತೆಂಗಿನ್ಕಾಯಿ ಹೆರೆದು ಮಾಡ್ಕೊಂಡಿಟ್ಕೊಂಡ್ರೆ ಒಂದು ಮೆಣಸು ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಮೆಣ್ಸಿನ ಹುಡಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಕಿವುಚಿ ಅವಲಕ್ಕಿ ಹಾಕಿ ಕೊ ಮಾಡಿಬಿಟ್ರೆ ಬೆಳಿಗ್ಗಿನ ತಿಂಡಿ ಹದಿನೈದು ನಿಮಿಷ್ದೊಳಗೆ ಮುಗಿದೋಗ್ತದೆ ಅದನ್ನೇ ನಾವು ದೋಸೆ ಅಂದರೆ ಮೊದಲನೇ ದಿನ ಹಿಟ್ಟು ಮಾಡಿ ಇಡಬೇಕು ಎರಡನೇ ದಿನ ಅದನ್ನು ಚಟ್ನಿಗೆ ಮತ್ತೆ ಇದುಮಾಡಿ ಚಟ್ನಿ ಮಸಾಲೆ ತೆಗೆದು ರುಬ್ಬಿ ಚಟ್ನಿ ಮಾಡಿ ಆ ದೋಸೆಗೆ ಚಟ್ನಿ ಮಾಡಬೇಕು ಇಡ್ಲಿ ಮಾಡಿದರೂ ಅಷ್ಟೇ ಡಬಲ್ ಕೆಲಸ ಆಗ್ತದೆ ಈ ಅವಲಕ್ಕಿ ಅಂದರೆ ಒಂದು ಹದಿನೈದು ನಿಮಿಷ್ದೊಳಗೆ ಆಗಿಬಿಡ್ತದೆ ನೋಡಿ ಹಾಗಾಗಿ ನಾನಾದಷ್ಟು ಅವಲಕ್ಕಿಯನ್ನೇ ಅವಲಕ್ಕಿ ಮತ್ತೆ ಸ ಸಮಯದ ಅಭಾವ ಇದ್ದಾಗ ಈ ಥರದ ತಿಂಡಿ ಮತ್ತು ಅಡಿಗೆಯನ್ನು ಮಾಡ್ತೇನೆ ಅದೇ ರೀತಿ ಪದಾರ್ಥಗಳೂ ಅಭಾವ ಇದ್ದಾಗಲೂ ಸಹ ನಾನು ಇದೇ ರೀತಿಯ ಅಡುಗೆಯನ್ನು ಚಾಯ್ಸ್ ಮಾಡ್ಕೊಂಡು ಮಾಡ್ತೇನೆ ಆ ಸಮಯ ಮತ್ತು ಪದಾರ್ಥಗಳ ನಮ್ದು ಈ ಅಭಾವ ಅನ್ನೋದು ಇದರಲ್ಲಿ ಸ್ವಲ್ಪ ಕವರಾಗ್ತದೆ ಬಹುಬೇಗ ಮಾಡ್ಕೊಂಡು ಹೊರಗೋಗ್ಬೋದು ಅಥ್ವಾ ಪದಾರ್ಥ ಇಲ್ಲ ಅಂದರೆ ಏನು ಹಾಗೇ ಕೂತ್ಕೊಳ್ಬೇಕಾಗಿಲ್ಲ ಭರ್ಜರೀ ರುಚಿಯಾದ ಊಟವೂ ಮಾಡಲಿಕ್ಕಾಗುತ್ತೆ